ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬ ಪ್ರಸಿದ್ಧವಾದಂತಹ ಜಾಗಗಳಿವೆ ಅದರಲ್ಲಿ ತುಂಬ ಪ್ರಸಿದ್ದವಾದವು ಎಂದರೆ ನಂದಿ ಗಿರಿಧಾಮ ಬೋಕನ ಭೋಗ ನಂದೀಶ್ವರ ಟೆಂಪಲ್ ರಂಗಸ್ಥಳ ಮತ್ತು ಇಶಾ ಫೌಂಡೇಷನ್ ಈ ಥರ ತುಂಬ ಸಂಸ್ಥೆಗಳಿವೆ ಮತ್ತು ಇಲ್ಲಿ ಕ್ರೀಡಾಂಗಣವು ಇದೆ ಚಲನಚಿತ್ರ ಮಂದಿರಗಳು ಇವೆ ಇಲ್ಲಿ ಯಥೇಚ್ಚಿಗೇ ಜನ ಸೇರುವಂತಹ ಜಾಗವೆಂದರೆ ಅದು ನಂದಿ ಗಿರಿಧಾಮ ಇಲ್ಲಿ ಜನ ತುಂಬ ಶನಿವಾರ ಭಾನುವಾರ ಜಾಸ್ತಿ ಜನ ಬರುತ್ತಿರ್ತಾರೆ ಅಲ್ಲಿ ಅಲ್ಲಿ ಮಾರ್ನಿಂಗ್ ಬೆಳಗ್ಗೆ ಹೋದಾಗ ಮಂಜು ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಪರಿಸರ ತುಂಬ ಚೆನ್ನಾಗಿದೆ ಮರ ಗಿಡಗಳು ಎಲ್ಲಾ ಮೇಲೆ ಅಲ್ಲಿಗ್ ಹೋಗಬೇಕಾದ್ರೇ ಐ ನನಗೆ ಗೊತ್ತಿರೊ ಪ್ರಕಾರ ಒಂದು ನಲವತ್ತರಿಂದ ಐವತ್ತು ರೂಪಾಯಿ ಟಿಕೆಟ್ ದರ ಇರುತ್ತೆ ಅದನ್ನು ತೊಗೊಂಡು ನಾವು ಮೇಲೆ ಹೋಗಿ ಎಲ್ಲ ನೋಡಿ ನೋಡಬೇಕಾಗತ್ತೆ ಅದ್ರ ಮೇಲೆ ಅಲ್ಲೆಲ್ಲ ಏನಂದ್ರೆ ನಮಗೆ ವಾಹನ ಸೌಲಭ್ಯ ಕೂಡ ಇರುತ್ತೆ ಮತ್ತು ಹೇಳಬೇಕು ಅಂದ್ರೆ ಚಲನಚಿತ್ರಗಳು ಇಲ್ಲಿ ಏನಂದರೆ ಆಗಾಗ ಎಲ್ಲ ಒಳ್ಳೆಯ ಒಳ್ಳೆಯ ಸಿನಿಮಾಗಳ್ನ ಪ್ರದರ್ಶನ ಮಾಡ್ತಿರ್ತಾರೆ ಮತ್ತು ಭೋಗ ನಂದೀಶ್ವರ ಟೆಂಪಲ್ನಲ್ಲಿ ಯಾವಾಗಲೂ ಪ್ರತೀ ದಿನ ಅಲ್ಲಿ ನಿತ್ಯ ಪೂಜೆ ಎಲ್ಲ ಇರೋದರಿಂದ ಅಲ್ಲೂ ಸಹ ತುಂಬ ಜನ ಹೋಗ್ತಾ ಇರ್ತಾರೆ